ಹಾಡುವ ಅಥವಾ ಧ್ವನಿ ಮುದ್ರಿಸುವ ಹಾಡುಗಳನ್ನು ಆಯ್ದುಕೊಳ್ಳುವುದು ಒಂದು ವೈಯಕ್ತಿಕ ಆದರ್ಶವಾಗಭೌದು ಕೆಲವೊಮ್ಮೆ ಹಾಡು ಆಯ್ದ ಹಾಡಿನ ಸಾಹಿತ್ಯ ಧ್ವನಿ ಅಥವಾ ಸಂಗೀತದ ತರಬೇತಿಯನ್ನು ನಾವು ಬಳಸಿ ಆಯ್ಕೆ ಮಾಡಬೌದು ಇಲ್ಲದಿದ್ದಲ್ಲಿ ನಮ್ಮ ಭಾವನೆಗಳು ಅಥವಾ ಹೆಜ್ಜೆಗಳು ಹಾಡಿನ ಚಯನಗಳ ಪ್ರಮುಖ ಘಟಕವಾಗಭೌದು ಇನ್ನೊಂದು ಹೇಳಬೇಕೆಂದರೆ ಮುಖ್ಯ ಸಲಹೆಯೇ ನೀವು ಸುಖಪಡಿಸುವ ಮತ್ತು ನೀವು ಸಂತೋಷಗೊಳಿಸುವ ಹಾಡುಗಳನ್ನು ಆಯ್ಕೆ ಮಾಡಬೌದು ಆಧ್ಯಾತ್ಮಿಕ ಅಥವಾ ಮನಃಶಾಂತಿ ಸಾಧಿಸುವ ಹಾಡುಗಳನ್ನು ಆಯ್ಕೆ ಮಾಡಬೌದು ಅಥವಾ ನಿಮ್ಮ ಉದ್ಯೋಗ ಅಥವಾ ಹಿಡಿತಗಳಿಗೆ ಸಂಬಂಧಿಸಿದ ಹಾಡುಗಳನ್ನು ಆಯ್ಕೆ ಮಾಡಬೌದು ಸಂಗೀತವು ನಿಮ್ಮ ಭಾವನೆಗಳ ಮೌಲ್ಯವನ್ನು ಹೆಚ್ಚಿಸುತ್ತದೆ ಒಟ್ಟಾಗಿ ಪ್ರಶಸ್ತವಾಗಭೌದು ಅಂತೆಯೇ ಹಾಡುವುದು ನಿಮ್ಮ ಆತ್ಮ ಬೆಳವಣಿಗೆಗೆ ಮತ್ತು ಅನಿವಾರ್ಯತೆಗೆ ಅನುಸಾರವಾದ ಆನಂದವನ್ನು ತರಭೌದು ಅಂತ ನಾವು ಒಟ್ಟಾರೆ ಹೇಳಬಹುದು